ಹಲೋ ನಮಸ್ತೆ ನರ್ಸರಿ ಅಲ್ಲವಾ ಇದು ಹಾಂ ಹಾಂ ಓಕೆ ನಾನು ಕೆಲವು ನನ್ನ ಹೆಸ್ರು ರಶ್ಮಿ ಅಂತ ನಾವು ಚಿತ್ರದುರ್ಗದಿಂದ ಮಾತಾಡ್ತಿರೋದು ಹಾಂ ನಾನು ಕೆಲವು ಗಿ ಹೂವಿನ ಗಿಡಗಳನ್ನು ಮತ್ತು ಸಸ್ಯಗಳನ್ನು ಆಡ್ರ ಮಾಡಬೇಕಿತ್ತು ಅದರ ಕ್ವಾಂಟಿಟಿಯೆಲ್ಲ ಕೇಳಬೇಕಿತ್ತು ರೇಟ್ ಹೇಗೆ ಓಕೆ ಹಾಂ

ಹಾಗಾದ್ರೆ ನೀವು

ನಮಗೀಗ ಗಾರ್ಡನ್ಗೆ ಡೆಕೋರೇಟ್ ಮಾಡುವಂಥ ಗುಲಾಬಿ ಗಿಡಗಳು ಕೆಲವು ಹೂವಿನ ಗಿಡಗಳು ಮತ್ತು ತೆಂಗಿನ ಗಿಡಗಳು ಬೇಕಾಗಿದೆ ಮತ್ತು ನೀವು ಡೈರೆಕ್ಟ್ ಡೆಲಿವರಿ ಮಾಡ್ತೀರಾ

ಓಕೆ ಡೆಲಿವರಿ ಚಾರ್ಜ್ ಉಂಟಾ ಓಕೆ ನಾನು ಹೇಳ್ತೇನೆ ಗಿಡಗಳ ಲಿಶ್ಟು ಅದನ್ನು ಆಡ್ರ ಕೊಡ್ತೇನೆ ಅದನ್ನು ಡೆಲ್ವರಿ ಮಾಡಿ ಓಕೆ ಹಾಂ

ಹಾಂ ಹೌದು

ಓಕೆ ಹಾಂ

ಹಾಂ ಸರಿ ಖಂಡಿತ ಬರ್ತೇವೆ